ನಾವು ಕ್ರೈಸ್ತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ನಮಗೆ ನಮ್ಮದೇ ಆದ ಧಾರ್ಮಿಕ ಹಿನ್ನೆಲೆ ಇರೋ ಇ ಇದೆ ಮತ್ತು ನಾವು ಹೋಗುವ ಸಭೆಯಲ್ಲಿ ಸಭೆಯ ಪಾಸ್ಟರವರು ನಮಗೆ ಅನೇಕ ವಿಚಾರದ ಬಗ್ಗೆ ಬೆಳಕನ್ನು ನೀಡಿದ್ದಾರೆ ಹೌದು ಅವರ ಬೋಧನೆಗಳಲ್ಲಿ ನಾವು ಅನೇಕ ದೇವರ ವಿಷಯಗಳನ್ನು ತಿಳ್ದುಕೊಂಡಿದ್ದೇವೆ ಅವು ಆ ಅವರು ಆ ತೋರಿಸಿಕೊಟ್ಟ ಮಾದರಿಯಲ್ಲಿ ನಮ್ಮ ಜೀವನ ಜೀವನಗಳನ್ನು ಒಳ್ಳೆಯ ರೀತಿ ರೂಪಿಸಿಕೊಳ್ಳಲು ನಮಗೆ ಸಹಾಯ ಆಗಿದೆ ನಮ್ಮ ಕುಟುಂಬದ ಎಲ್ಲ ವಿಷಯಗಳಿಗೆ ಅವರು ಒಳ್ಳೆಯ ಮಾರು ಮಾರ್ಗದರ್ಶನವನ್ನು ನಮಗೆ ನೀಡಿದ್ದಾರೆ ಮತ್ತು ಮುಖ್ಯವಾದಂಥ ಒಳ್ಳೆಯ ಸಲಹೆಗಳನ್ನು ಕೂಡ ಅವರು ನಮಗೆ ಕೊಟ್ಟಿರುತ್ತಾರೆ